ಯಾರು ಸ್ವಾಮಿಯವರಲ್ವಾ ನಾನು ವೀಣಾ ಮಾತಾಡ್ತಿದ್ದೀನಿ ಹಾಂ ಎಂತ ಇಲ್ಲ ನಮಗೆ ಒಂದು ಮೂರು ದಿನ್ದ ಮಟ್ಟಿಗೊಂದು ಕಾರ್ ಬೇಕಿತ್ತಲ್ಲಾರಿ ನಮಗೆ ಬಾಡಿಗೆಗೆ ಗೋವಾ ಹೊರಟಿದೀವಿ ಇಲ್ಲ ನಾವು ನಮ್ಮನೇವ್ರು

ಸಾಕು ಸಾಕು ಸಣ್ಣ ತ್ರೀ ಸೀಟ್ರೇ ಸಾಕು ನಮಗೆ ನಾನು ನಮ್ಮನೇವ್ರು ವಿದ್ಯಾಧರ ಮೂರೇ ಜನ ಆಂ ಹೌದು ಹಾಂ ಗೋವಾ ಹೊರಟಿದೀವಿ ಮೂರು ದಿನ ಮೂರು ದಿನ ಹೌದು ಹ್ಞೂ

ನಾಳೆ ಹೊರಡ್ತೀವಿ ನಾಳೆ ನಾಳೆ ನೈಟ್ ಹೊರಡ್ತೀವಿ ಸರಿ ಅಲ್ಲವಾ ಓಕೆ ಆಮೇಲೆ ಕಿಲೋಮೀಟ್ರಿಗೆ ಎಷ್ಟು ಹ ಕಿಲೋಮೀಟ್ರಿಗೆ ಹೇಗೆ ಯಪ್ಪಾ ಹದಿನೈದಾ ಅಯ್ಯೋ ಜಾಸ್ತಿ ಆಯ್ತುರೀ ಬೇಡ ತುಂಬ ಆಯ್ತಲ್ಲ ದೇವರೇ ಹದಿನೈದು ರೂಪಾಯಿ ಅಂದರೆ ಜಾಸ್ತಿ ಆಯ್ತುರೀ ಅಷ್ಟೆಲ್ಲ ಬೇಡ ನಾವು ನೋಡಿ ಹೌದಾ ನಾನು ನಮ್ಮವರೆ ಅಂತ ನಿಮ್ಗೆ ಹೇಳೋದು ನೀವು ನೋಡಿದ್ರೆ ಹದಿನೈದು ರೂಪಾಯಿ ಅಂತೀರ ಕಿಲೋಮೀಟ್ರಿಗೆ ಹಾಂ ದೇವಸ್ಥಾನಕ್ಕೆ ಹೋಗ್ಬರ್ದು ಅಷ್ಟೆ ಕುಲ್ದೇವ್ರಿಗೆ ಹೋಗ್ಬರೋದು

ನೋಡಿ ಸ್ವಲ್ಪ ಕಡಿಮೆ ಮಾಡಿ ಯಾವತ್ತೂ ನಿಮಗೇ ಹೇಳೋದಪ್ಪ ನಾವು ನೀವು ನೋಡಿರೆ ಹದಿನೈದು ರೂಪಾಯಿ ಅಂತೀರ ಕಿಲೋಮೀಟ್ರಿಗೆ ಹೌದುರೀ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದು ಹೌದು ಗೊತ್ತು ನನಗೆ ಆಂ ನೋಡಿ ಎಷ್ಟು ಮಾಡ್ತೀರೋ ಹೇಳಿ ಯಾವತ್ತೂ ನಿಮಗೇ ಹೇಳೋದಲ್ಲವಾ ನಾವು ಆಂ ಈ ನಮ್ಮ ಕಾರಿದ್ರೆ ನಾವು ತೊಗೊಂಡು ಹೋಗ್ತಿದ್ವಿ ಆಂ ಈಗ ನಮ್ಮ ಕಾರೂ ಇಲ್ಲ ಅಲ್ಲವಾ ಊಂ ಡ್ರೈವರ್ ಬೇಡ ಡ್ರೈವರ್ ಬೇಡ ನಮ್ಮನೆವ್ರು ತೊಗೊಂಡು ನಮ್ಮನೆವ್ರು ಚಲಾಯಿಸ್ತಾರೆ ಹೌದು ಹೌದು ನಮ್ಮನೆವ್ರು ಓಡಿಸ್ತಾರೆ

ನೀವು ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಡಬೇಕಂತ ಹೇಳಿ ನೋಡಿ ಒಂದು ರೇಟ್ ಮಾಡಿ ಹೇಳಿ ಇಲ್ಲಾಂದರೆ ನಾನು ಬೇರೆ ಯಾರಿಗಾದ್ರು ಹೇಳ್ತ್ ಬೇಡಪ್ಪ ಹದಿನೈದು ತುಂಬ ಕಾಸ್ಟ್ಲಿ ಆಯ್ತುರೀ ನಮಗೆ ಅಷ್ಟೆಲ್ಲ ಬೇಡ ಹ್ಞೂ ನೋಡಿ ಇಲ್ಲ ಬೇರೆ ಯಾರು ಸುಧೀರ್ಗೆ ತಾಳಗುಪ್ಪ ಸುಧೀರ್ ಅವ್ರಿಗೆ ಹೇಳ್ತೀನಿ ನಾನು ಹ್ಞೂ ಎಷ್ಟು ಹದಿಮೂರಾ ಸರಿ ಸರಿ ಹಾಗಿದ್ದರೆ ಅಡ್ಡಿಲ್ಲ ಆಂ ನೋಡ್ಣ ಆಮೇಲೆ ನಾನು ನಮ್ಮ ಮನೆಯವ್ರ್ನ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಫೋನ್ ಮಾಡ್ತೀನಿ ಆಂ ಹದಿಮೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಸ್ವಾಮಿಯವ್ರು ಅಂತ ಹೇಳ್ತೀನಿ ಆಯಿತಾ ಹೌದು ನಾಳೆ ನೈ ನಾಳೆ ನೈಟ್ ಬೇಕು ನಮ್ಗೆ ಹೌದು

ಸರಿ ಸರಿ ಸರಿ ಅಲ್ಲ ನೀವು ತೊಗೊಂಡ್ಬಂದು ಇಲ್ಲಿ ಬಿಟ್ಟೋಗಿರಿ ನಮ್ಮನೆವ್ರು ಬೇಕಿದ್ರೆ ಆಮೇಲೆ ಬಿಡ್ತಾರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬಿಟ್ಟು ಬರ್ತಾರೆ ಊಂ ನಾನು ಯಾವುದಕ್ಕೂ ಫೋನ್ ಮಾಡ್ತೀನಿ ಹಾಂ ನಮ್ಮ ಮನೆವ್ರಿಗೆ ಫಸ್ಟ್ ಕೇಳಿಕೊಳ್ತೀನಿ ಹದಿಮೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಕಿಲೋಮೀಟ್ರಿಗೆ ಅಡ್ಡಿಯಿಲ್ವಾ ಅಂತ ಕೇಳ್ತೀನಿ ಅವರು ಆಯಿತು ಓಕೆ ಅಂತಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಹಾಂ ಸರಿ ಸರಿ ಹಾಗಿದ್ದರೆ ಇಡಲಾ ಓಕೆ ಹ್ಞೂ